ನಾನು ಈಗ ಒಂದು ವಿಷ್ಯದ ಬಗ್ಗೆ ಮಾತಾಡೊಕೆ ಹೊರಟಿದಿನಿ ಆ ವಿಷಯ ಏನಂದರೆ ಮಕ್ಳು ಚಿತ್ರ ಬಿಡಿಸೋದು ಅಥ್ವ ಬಣ್ಣ ತುಂಬುವಂತಹ ಕಲೆಗಾರಿಕೆಯನ್ನು ಆರಂಭಿಸಲು ಯಾವ ವಯಸ್ಸು ಸೂಕ್ತ ಎಂಬುವಂತಹದ್ದು ನನ್ನ ಒಂದು ವಿಷಯ ಆಗಿದೆ ಯಾವ ವಯಸ್ಸು ಶು ಸೂಕ್ತ ಎನುವುದಕ್ಕಾದ ಅದಕ್ಕಿಂತ ಮುಂಚೆ ಮೊದಲು ಏನು ಹೇಳ್ತಿನಿ ಅಂದರೆ ಅವರಿಗೆ ಯಾವ ವಯಸ್ಸಿನಲ್ಲಿ ಆಸಕ್ತಿ ಬರುತ್ತದೆ ಎಂಬುದನ್ನು ನಾವು ಮೊದ್ಲು ತಿಳ್ಕೊಬೇಕು ಅವರಿಗೆ ಅವರದ್ದೆ ಆದಂತಹ ಆಸಕ್ತಿ ಅನುಭವಗಳನ್ನ ನಾವು ಕಾಣಬಹುದಾಗಿದೆ ಮಕ್ಕಳು ಒಂದನೆ ತರಗತಿಯಿಂದಲು ಸಹ ಚಿತ್ರ ಬಿಡಿಸಲು ಆರಂಭ ಮಾಡಿದರು ಸಹ ಅವರು ಹಲವಾರು ಅನುಭವಗಳು ಹಾಗು ತರಬೇತಿಗಳ ನಂತರ ಒಂದು ನೋಡಲು ಸುಂದರವಾದ ಚಿತ್ರವನ್ನು ಕಾಣಬಹುದಾಗಿದೆ ಈ ಮಕ್ಕಳು ಚಿತ್ರ ಬಿಡಿಸುವುದು ಮತ್ತು ಬಣ್ಣ ತುಂಬುವುದು ಅದೊಂಥರ ಒಂದು ರೀತಿಯ ಚಟುವಟಿಕೆಯು ಸಹ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬರಿ ಓದು ಎಂಬುವಂತಹದ್ದು ಮಾತ್ರವಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲು ಸಹ ಮಕ್ಕಳು ಭಾಗವಹಿಸಬೇಕು ಮಕ್ಕಳು ಚಿತ್ರ ಬಿಡಿಸುವುದಾಗಿರ್ಬಹುದು ಇನ್ನು ತನ್ನದೆ ಆದ ರೀತಿಯಲ್ಲಿ ಇಲ್ಲ ಕಲ್ಪನೆಗಳಲ್ಲಿ ಚಿತ್ರ ಬಿಡಿಸೋದು ಹಾಗೇ ಅವರಿಗೆ ಇಷ್ಟವಾದಂತಹ ಅಥವಾ ಅಕ್ಕ ಪಕ್ಕ ಮನೆಗಳಲ್ಲಿ ನೋಡಿದಂತಹ ಪ್ರಾಣಿಗಳಾಗಲಿ ಮನೆಯಾಗಲಿ ಅಥವ ಹೂ ಗಿಡಗಳಾಗಲಿ ಅವುಗಳಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಬಿಡಿಸುವುದು ಅವರ ವಯಸ್ಸಿಗೆ ತಕ್ಕಂತೆ ಬಿಡಿಸುವುದು ಅವರ ಹವ್ಯಾಸಾಗಿರುತ್ತೆ ಇನ್ನು ಇನ್ನ ಹೇಳೋದಾದ್ರೆ ಅವರು ಆಸಕ್ತಿ ಆಸಕ್ತಿಯ ಮೇಲು ಸಹ ಈ ಚಿತ್ರ ಬಿಡಿಸುವುದು ಹೋಗ್ತದೆ ಅವರಿಗೆ ಯಾವ ವಯಸ್ಸಿನಲ್ಲಿ ಆಸಕ್ತಿ ಬರುತ್ತದೆ ಅದರ ಮೇಲೆ ಅವರು ಚಿತ್ರ ಬಿಡಿಸುವುದು ಅದಕ್ಕೆ ಬಣ್ಣ ತುಂಬುವುದು ಹಲವಾರು ಕಲೆಗಾರಿಕೆಯನ್ನು ಆರಂಭಿಸ್ತಾರೆ ಇದಕ್ಕೆ ಇದು ಇದಂತ ಸೂಕ್ತವಾದ ವಯಸ್ಸೆನಿಲ್ಲ ಅವರದ್ದೆ ಯಾವ್ದೋ ರೀತಿಯಲ್ಲಿ ಚಿತ್ರ ಬಿಡಿಸುತ್ತಾರೆ ಮತ್ತು ಬಣ್ಣ ತುಂಬುವ ಕೆಲಸವನ್ನು ಮಾಡ್ತಾರೆ